ನನ್ಗೆ ಹೊಸ ಹೊಸ ಅಡ್ಗೆ ಮಾಡದು ತುಂಬ ಇಷ್ಟ ಹಾಗೆನೆ ನಾನು ಮನೆಲಿ ನಮ್ಮ ನಮ್ಮ ಅಮ್ಮ ಅಜ್ಜಿ ಮಾಡೊವಂಥ ಅಡ್ಗೆನು ಕೂಡ ಖುಷಿಪಟ್ಟು ಮಾಡ್ತೀನಿ ಹಾಗ ಮತ್ತ್ ಇವಾಗ ಯೂಟ್ಯೂಬಲ್ಲಿ ಟಿವಿಗಳ ಟಿವಿಗಳ ಸಲ್ಲಲೊ ಅಡ್ಗೆ ಮಾಡೊದನ್ನ ಚೆನ್ನ ನೋಡ್ತಿದ್ದೀನಿ ನಾನು ಎಸ್ಪೆಷಲಿ ಇತ್ತಿಚಿಗೆ ನಾನು ಯಾವುದೇ ಬಾ ಇದು ಬಾಳೆ ಹಣ್ಣಿನ ಹಲ್ವ ಅದೊಂದು ಚೆನ್ನಾಗಿತ್ತು ಮಳೆನ ಹಲ್ವ ಮಾಡಿದು ಅದನ್ನ ನೋಡಿ ಕಲ್ತ್ಕೊಂಡೆ ಹಾಗೆನೆ ನಾವು ಡೈಲಿ ನಾವು ಹೊಸ ಹೊಸ ಥರದ ರುಚಿ ರುಚಿಯಾದ ಮನೆಯಲ್ಲೆ ಅಡ್ಗೆನ ತಯರ್ಸ್ಕೊಂಡರೆ ನಾವು ಓಟೆಲ್ಗ ಹೋಗ್ಬೇಕ್ ಅಂತ ಏನು ಇಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ತುಂಬ ಚಾನಲಗಳ ನೋಡ್ತಾ ಇದ್ದೆ ಇವಾಗಲೂ ನೋಡ್ತೀನಿ ಇತ್ತಿಚೆಗೆ ಟೊಮಟೋ ಟೊಮೊಟನ ಉಪ್ಯೋಗ್ಸ್ಕೊಂಡು ಮೀನು ಫ್ರೈ ಮಾಡೋದನ್ನ ನೋಡಿದ್ದೆ ನನಗ ಮೀನು ಫ್ರೈ ತುಂಬ ಇಷ್ಟ ಅದನ್ನ ನೋಡ್ತಾ ಇರ್ತಿನಿ ಅವಾಗ ಅವಾಗ ನಾವು ಈ ಹೊಸ ರುಚಿಗಳನ್ನ ಏನು ನಾವು ಹೊಸ ಹೊಸ ರುಚಿಗಳನ್ನ ನಾವು ನಂಗ ಬೇಕಂದ ನಾವು ಯೂಶ್ವಲಿ ನಾವು ಹೋಟೆಲ್ಗ ಹೋಗ್ತಿವಿ ಹೋಟೆಲ್ ಅಲ್ಲೆಲ್ಲ ಕಲರ್ ಕಲರಿಂಗ್ ಆ್ಯಡ್ ಮಾಡಿರದು ಟೆಸ್ಟಿಂಗ್ ಫುಡ್ ನೋಡಿರ್ತೀವಿ ಟೆಸ್ಟ್ ಟೆಸ್ಟಿಂಗ್ ಪೌಡ್ರ್ ಆ್ಯಡ್ ಮಾಡುವಂಥ

ಮ ನಾವು ಈ ಥರ ನಮ್ಮದು ಯೂಟ್ಯೂಬ್ ತುಂಬ ಯೂಝ್ಫುಲ್ ಆಗಿದೆ ಹೊಸ ಹೊಸ ಅಡ್ಗೆ ಎಲ್ಲ ಕಲಿದಿಕ್ಕೆ ಯಾವಾಗ ಬೇಕಾರ ನೋಡ್ಕೊಬೋದು ಯಾವ ಟೈಮಲ್ಲಿ ಬೇಕರೆ ರೆಡಿ ಮಾಡ್ಕೊಬೋದು ಅಂದರೆ ಹಂಗ ನಾವು ಅದನ್ನ ಟಿವಿಲಿ ಆದರೆ ಏನಾಗುತ್ತಪ್ಪ ಅಂದರೆ ಇವತ್ತನ್ಸ ಇವತ್ತು ಶೋ ಕೊಡ್ತಾರೆ ಇವತ್ತು ಅಡ್ಗೆ ಸವಿರುಚಿನು ಕೊಟ್ಟರೆ ಅವಾಗ ಬರ್ಕೊ ಬೇಕು ನಾವು ಬರ್ಕೊಂಡ್ ಬಿಟ್ಟು ಆಮೇಲ್ ಮಾಡ್ಬೇಕು ಬಟ್ ಸಮ್ ಟೈಮ್ಸ್ ಅದ್ ಮರ್ತ್ ಹೋಗುತ್ತೆ ಆದ್ರೆ ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ನಾವು ಯಾವಾಗ ಬೇಕಾದರು ಅದು ನೋಡ್ಕೊಂಡು ಎಟ್ ಲೈವಾಗಿ ಅಲ್ಲಿ ಮೊಬೈಲ್ ಅಡ್ಗೆ ಮನೆಲಿ ಇಡ್ಕೊಂಡು ಮಾಡ್ಬೋದು ನಂಗ ತುಂಬಾ ಯೂಝ್ಫುಲ್ ಆಗಿದೆ ನಾನು ರವೆ ಉಂಡೆನ ಕಲ್ತ್ಕೊಳ್ ಅದರಲ್ಲೆ ಕಲ್ತ್ಕೊಂಡುದು ಆಮೇಲೆ ತಂಬಿಟ್ನ ಶಿವ್ರಾತ್ರಿಗ ತಂಬಿಟ್ಟು ಮಾಡ್ತಿವಲ್ಲವಾ ಅದುನು ಕೂಡ ನಾನು ಯುಟ್ಯೂಬ್ ನೋಡೇ ಕಲ್ತ್ಕೊಂಡಿದ್ದು ಕ್ಯಾರೆಟ್ ಹಲ್ವ ಕೂಡ ಆಮೇಲೆ ಫಿಶ್ ಫ್ರೈಯ್ ಆಮೇಲೆ ಗ್ರೀನ್ ಬಿರ್ಯಾನಿ ಗ್ರೀನ್ ಬಿರ್ಯಾನಿ ಕೂಡ ನಾನು ಯುಟ್ಯೂಬ್ ನೋಡೇ ಕಲ್ತ್ಕೊಂಡಿದ್ದು ನಾನು ಯುಟ್ಯೂಬ್ ತುಂಬ ಯೂಸ್ಫುಲ್ ಆಗಿದೆ ನಾವು ಅಡಿಗೆ ಹೊಸ ಹೊಸ ಸವಿರುಚಿ ಕಲ್ ಇದು ಮಾಡದಕ್ಕೆ ನೋಡದಿಕ್ಕೆ ಕಲಿದಿಕ್ಕೆ ಹಂಗಾಗಿ ನಾನು ಹೊಸ ಹೊಸ ಥರದಂತಹ ಒಂದು ಅಡಿಗೆಗಳನ್ನು ನೋಡ್ಕೊಂಡು ಯುಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಹಾಗೇನೆ ನಾ ಮೊದಲೇ ಹೇಳ್ದಂಗೆ ನಾವು ಈ ಹೊಸ ಹೊಸ ಥರದ ಫುಡ್ಗಳನ್ನ ಮನೆಯಲ್ಲೇ ನಾವು ಸಿಗುವಂಥ ಇಂಕ್ರಿ ಯೂಝ್ ಮಾಡ್ಕೊಂಡು ಮಾಡದರಿಂದ ನಮಗ್ ಏನು ಆಗತ್ತೆ ಅಂತ ರುಚಿ ರುಚಿಯಾಗ ಮಾಡ್ಬೋದು ಹಾಗೇನೆ ತಿನ್ಲಿಕ್ಕೆ ಕೂಡ ಇಷ್ಟ ಆಗತ್ತೆ ಒಳ್ಳೆಯ ಹೈಜಿನಿಕ್ಕಾಗ ಮಾಡ್ತೀವಿ ಎಲ್ಲ ಒಂದು ಐಟಮ್ಸನ್ನು ತೊಳೆದು ನೀಟಾಗಿ ಹೈಜಿನಿಕ್ಕಾಗಿ ರೆಡಿ ಮಾಡ್ತಿವಲ್ಲವಾ ತಿನಕ್ಕು ಇಷ್ಟ ಆಗತ್ತೆ ಸೇರುತ್ತೆ ಆದ್ರೆ ಓಟಲಲ್ಲಿ ಹೈಜಿನಿಕ್ಕಾಗಿ ಇರದಿಲ್ಲ ಅಲ್ಲಿ ಒಟ್ರಾಶಿ ಏನೋ ಗಲೀಜು ಮಾಡ್ಕೊಂಡು ಆ ನೀರು ಕೂಡ ಚೆನ್ನಾಗಿರದಿಲ್ಲ ಇನ್ನ ಅವ್ ಅವ್ರ ಯಾವ ಥರ ಪ್ರಿಪೇರ್ ಮಾಡ್ತಿವಂತ ನನಗ್ ಒಂತು ಗೊತ್ತು ಓಟಲಲ್ಲಿ ಆ ಥರ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಿವಲ್ಲವಾ ಸರಿ ಅದನ್ನೆಲ್ಲ ತಿಂತಿವಿ ಅಲ್ಲವಾ ನಮ್ಗ ಹೊಟ್ಟೆ ಕೆಡುತ್ತೆ ಆಮೇಲೆ ಆ ಓಟೆಲ್ಗ ಕಾಲಿಟ್ಟ ತಕ್ಷಣ ನಮಗೆ ಅದನ್ನ ಅವ್ರ ಅದು ಎನ್ವರ್ನ್ಮೆಂಟ್ ನೋಡಿ ಬೇಡ ಅನ್ಸುತ್ತೆ ಬಟ್ ಮನೆಯಲ್ಲಿ ಅದೇ ಥರ ನಾವು ಹೋಟಲಲ್ಲಿ ಯಾವ ಥರ ಸೇಮ್ ಏನು ನಮಗೆ ಆಹಾರ ಪದಾರ್ಥಗಳ್ ಮಾಡಿ ಕೊಡ್ತಾರೊ ರುಚಿಗಳನ್ನ ಸೇಮ್ ಹ್ಯಾಸ್ ಇಟ್ ಇಸ್ ನಮ್ಮ ಮನೆಲಿ ಮಾಡೊದರಿಂದ ನಮಗೆ ಎಷ್ಟು ಯೂಝ್ಫುಲ್ ಅಂದರೆ ಎಲ್ತಿ ಆಗಿರ್ಬೋದು ಮತ್ತು ಮೈಂಡ್ ಕೂಡ ಚೆನ್ನಾಗ್ ಇರುತ್ತೆ ನಾವು ಹೊಸ ಹೊಸ ಅಡ್ಗೆ ಮಾಡ್ತಾ ಹೋದರೆ ಯೂಟ್ಯೂಬ್ ನೋಡ್ಕೊಂಡು ನಮ್ಗ ಏನೊ ಒಂಥರ ಹೊಸ ಹೊಸ ಕಲಿತಾ ಹೋಗ್ತೀವಿ ನಮಗೆ ಗೊತ್ತಿಲ್ಲ ಕೆಲವೊಂದು ವಿಷಯ ಆದ್ದರಿಂದ ನಮಗೆ ಯೂಟ್ಯೂಬ್ ತುಂಬ ಯೂಝ್ಫುಲ್ ಆಗಿದೆ ಪ್ರ ಪ್ರತಿಯೊಬ್ಬರು ಕೂಡ ಅದು ನಮ್ಮ ಯೂಟ್ಯೂಬ್ ಎಲ್ಲ ಒಳ್ಳೆಯತಕ್ ಉಪ್ಯೋಗ್ಸ ಬೇಕಾಗತ್ತೆ ನಾನು ಅಂತು ನಾವು ಅಡ್ಗೆ ಮಾಡೋದಕ್ಕೆ ಇದು ಮಾಡದಕ್ಕೆ ಅಡ್ಗೆ ಮಾಡೋ ಇದ್ಕೆ ಉಪ್ಯೋಗಿಸ್ಕೊ ಸಾರಿ ಡ್ರ್ಯಾಪಿಂಗ್ ಅದಕ್ಕೆ ನಾನು ಇದು ನೋಡ್ಕೊತೀನಿ ಯೂಟ್ಯೂಬನ್ನ ಹೆಚ್ಚಿನ್ದಾಗಿ ನಾನ ನೋಡ್ಕೊಳೊದು ಅಡ್ಗೆ ಮಾಡೋದಿಕೆನೆ ತುಂಬಾನೆ ಕಲ್ತಿದ್ದೀನಿ ನಾನು ಯೂಟ್ಯೂಬ್ ನೋಡ್ಕೊಂಡು ಇದು ಇನ್ನು ಅಡ್ಗೆ ಮಾಡೋದನ್ನ ಚಟ್ನಿ ಮಾಡಕೆ ಬರಲಿಲ್ಲ ಹಾಗಾಗಿ ನಮಗ್ ಒಂಥರ ಯೂಟ್ಯೂಬ್ ಒಂದು ಒಂಥರ ಫ್ರೆಂಡ್ ಇದ್ದಗ ಆಗಿ ಬಿಟ್ಟಿದೆ ಈಗ ಬೋರ್ ಆದಾಗೆಲ್ಲ ಅದು ನೊಡ್ಕೊಂಬ್ ಬಿಟ್ಟು ಮನೆಲಿ ಸುಮ್ಮನೆ ಬೇರೆ ಬೇರೆ ಮೊಬೈಲ್ ಇದು ಬೇರೆ ಬೇರೆ ಇದು ಇದು ನೋಡ್ವಿ ಶೋಗಳ ನೋಡದ್ಕಿಂತ ಇದೀ ನಮಗೆ ಇದು ಯೂಝ್ಫುಲ್ ಅದನ್ನ ಮನೆಯವ್ರಿಗ ಕೂಡ ಯೂಝ್ ಆಗತ್ತೆ ಅಡ್ಗೆ ನೋಡ್ಕೊಂಡು ಮಾಡದು ಸುಮ್ನೆ ಬೋರಾಗ ಕುತ್ಕೊಂಡು ಇದ್ದಾಗ ಹೋಗಿ ಸುಮ್ನೆ ಅಡ್ಗೆ ಮನೆಗೆ ಹೋಗಿ ಮೊಬೈಲ್ ಹಿಡ್ಕೊಂಡು ಅರಾಮಾಗ ಮಾಡ್ತಾ ಹೋಗ್ಬೋದು ತಿಂಡಿ ಎನಿ ಹೊಸ ಹೊಸ ಐಟೆಮ್ಗಳನ್ನೆಲ್ಲ ಆದ್ದರಿಂದ ನಾನು ಟೈಮ್ ಸಿಕ್ದಾಗೆಲ್ಲ ಯೂಟ್ಯೂಬಲ್ಲಿ ಇದೆ ಏನು ಹೊಸ ರುಚಿಗಳೆಲ್ಲ ನೋಡ್ಬಿಟ್ಟು ಅದನ್ನ ಟ್ರೈ ಮಾಡ್ತಾ ಇರ್ತೀನಿ ಅವ್ರ ಎಕ್ಸ್ಪ್ಲೆ ಮಾಡ್ತಿದ್ದಾರೆ ತುಂಬ ಡಿಟೇಲಾಗ ಮಾಡಿರ್ತಾರ ಎಕ್ಸ್ಪ್ಲೆನ್ ಕೂಡ ಅದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದು ಅವ್ರ ಹೇಳ್ದಂಗೆ ಮಾಡ್ದಗ ಟೇಸ್ಟ್ ಪುಲಾಗ್ ಕೂಡ ಇರುತ್ತೆ ತುಂಬ ಟೇಸ್ಟಿ ಎಲ್ಲ ನೋಡ್ದಾಗ ಅಯ್ಯೋ ಟೇಸ್ಟ್ ಇರೋದು ಏನು ಸುಮ್ಮನೆ ಇದು ಮಾಡ್ತಾರೆ ಅನ್ಕೊಳ್ತಿ ಬಟ್ ಅದು ನೋಡ್ಮೇಲೆ ನಾವು ಅದನ್ನ ಅದು ಅದೇ ಅದೇ ಪ್ರಕಾರ ನಾವು ಮಾಡ್ದಾಗ ಅವಾಗ ಗೊತ್ತಾಗುತ್ತೆ ನಿಮಗೆ ಓ ಇಷ್ಟೊಂದು ಟೇಸ್ಟಿ ಆಗಿ ಉಂಟಲ್ಲ ನಿಜ್ವಾಗಲು ನಮ್ಗ ಇದೆಲ್ಲ ಗೊತ್ತೆ ಇಲ್ಲವಲ್ಲಾ ಅಂತೇಳ್ಬಿಟ್ಟು ಮೊಬೈಲ್ ಬರಕ್ಕಿಂತ ಮುಂಚೆ ನಾವು ಏನು ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾವ ಥರ ಮನೇಲಿ ಸಂಪ್ರದಾಯಕ ಮಾಡ್ತಿದ್ದರೋ ಅದು ಅದೇ ಥರ ಅದನ್ನೇ ಕಂಟಿನ್ಯೂ ಮಾಡದು ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ತುಂಬಾ ಅಡ್ಗೆಗಳನ್ನ ಕಲ್ತ್ಕೊಂಡು ಬಿಟ್ಟು ನಾ ಅಮ್ಮ ಮಾಡ್ತಿದ್ದೀವಿ ಮಾಡ್ತಿದ್ದೆ ನಾನು ಕೂಡ ಮಾಡ್ತೀನಿ ನಾ ಫ್ರೆಂಡ್ಸ್ ಕೂಡ ಮಾಡ್ತಿದ್ದಾರೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ನೋಡಿ ನೋಡಿ ಮಾಡಿ ತಿನ್ನದಿಕ್ಕೆ ಹಾಂ ಹಾಗಾಗಿ ನಾವು ಯೂಟ್ಯೂಬನ್ನ ನಾನು ಅಂತು ಅಡ್ಗೆ ಅನ್ನದು ಮಾಡ್ಕೊಳಕ್ಕೆ ಯೂಝ್ ಮಾಡ್ಕೊಳ್ತೀನಿ ಯುಟ್ಯೂಬನ್ನ ಅದನ್ನ ಮನೆಯವರು ಕೂಡ ಇಷ್ಟಪಡ್ಕೊಂಡು ಎಲ್ಲರು ತಿಂತಾರೆ ನಮ್ಮ ಮನೆ ಪಾಪು ಆಗಿರ್ಬೋದು ನಿಮ್ಮನ್ನ ನಮ್ಮನೆ ಮನಿಯವರಿಂದ ನಮ್ಮ ಯಜ್ಮಾನ್ರ ಆಗಿರ್ಬೋದು ನಮ್ಮ ಅತ್ತೆ ಮಾವ ನಾದಿನಂದರೆಲ್ಲ ಅವ್ರ ನಾನು ಮಾಡಿ ಕೊಟ್ಟಿದೆಲ್ಲ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಯಾವತ್ತು ಕೂಡ ಫಾಲ್ಟ್ ಬಂದಿಲ್ಲ ಹಂಗೇನೆ ಯಾ ಮತ್ತು ಈ ಸಮ್ಟೈಮ್ಸ್ ಸ್ವಲ್ಪ ಅವ್ರ ಹೇಳಿದ್ರಲ್ ಸೊಲ್ಪ ಮಿಸ್ಟೇಕ್ ಆಗಿ ನಾವು ಇಂಗ್ಕ್ರಿಡಿಯಂಟ್ಸ್ ಎಲ್ಲ ಹಾಕಿ ಮಿಸ್ಟೇಕಸ್ ಇದಾಗತ್ತೆ ಬಟ್ ಅದು ನಮ್ಮ ಫಾಲ್ಟ್ ಆಗಿರುತ್ತೆ ಹಾಂ ಹಾಗಾಗಿ ನಾವು ಪ್ರತಿಯೊಂದನ್ನು ನೋಡ್ಕೊಂಡ್ಬಿಟ್ಟು ಮಾಡೋದರಿಂದ ನಮಗೆ ತುಂಬ ಯುಝ್ಫುಲ್ ಆಗಿದೆ ತುಂಬ ಖುಷಿನು ಆಗುತ್ತೆ ಪ್ರತಿಯೊಂದನ್ನು ಇಂಕ್ರಿಡಿಯನ್ಸ್ನ್ನು ಸಪ್ರೇಟ್ ಸಪ್ರೇಟ್ ಆಗೀನೆ ಯೂಝ್ ಫಸ್ಟು ಕೊಟ್ಟು ಡಿಟೇಲ್ ಆಗಿ ಕೊಡ್ತಾರೆ ಏನು ಯೂಝ್ ಮಾಡಬೇಕು ಈ ಸ್ಟೆಪ್ ಆಗಿ ಆಮೇಲೆ ಏನು ಮಾಡಬೇಕು ಈ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಡಿಟೇಲ್ ಆಗಿ ಹೇಳಿ ಕೊಡ್ತರ ಅಲ್ಲವಾ ತುಂಬಾ ಚೆನ್ನಾಗಾಗುತ್ತೆ ಖುಷಿನು ಕೂಡ ಆಗತ್ತೆ ನನಗಂತೂ ಈ ಬೇರೆಯರಿಗ ಗೊತ್ತಿಲ್ಲ ಬಟ್ ನನಗಂತು ಯುಟ್ಯೂಬು ತುಂಬಾ ಉಪಯೋಗ ಆಗಿದೆ ಅಡ್ಗೆ ಅಡ್ಗೆ ನೋಡ್ಕೊಂಡು ಮಾಡದಿಕ್ಕೆ ಹಾಗಾಗಿ ನಾನು ಎಲ್ಲರಿಗು ಸಜೆಸ್ಟ್ ಮಾಡದು ಅಂದರೆ ನಾವು ಹೋಟೆಲ್ನ ಊಟ ತಿನ್ನೋದ್ಕಿಂತ ನಮ್ಮ ಮನೆಯಲ್ಲೆ ನಾವು ಈ ಥರ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಕೊಂಡು ತುಂಬ ಹೆಲ್ದಿಯಾಗೆ ಸ್ವಚ್ಛತೆ ದೃಷ್ಟಿಯಿಂದನು ಕೂಡ ತುಂಬ ಉತ್ತಮ ಮತ್ತು ಹೈಜೀನಿಕ್ ಆಗಿರ್ಬೋದು ಎಲ್ಲರು ಆರೋಗ್ಯವಂತ್ರ ಆಗಿರ್ಬೋದು ದುಡ್ಡು ಕೂಡ ಸೇವ್ ಮಾಡ್ಬೋದು ಅದು ಅದನ್ನ ಬೆ ಒಳ್ಳೆಯ ಬೆನಿಫಿಟ್ ಅಂದರೆ ಯೂಟ್ಯೂಬ್ ನೋಡಿ ಮಾಡ್ಕೊಳೋದರಿಂದ ನಾ ಹೋಟೆಲ್ಗ ಅಂದರೆ ಹ್ಯಾಂಗ ಹೊಸ ಹೊಸ ಟೇಸ್ಟ್ ಬೇಕಪ್ಪ ಅಂದರೆ ಹೋಟೆಲ್ಗ ಹೋಗ್ತೀವಿ ಅಲ್ಲಿನ ದುಡ್ಡು ಏನು ಕ್ಲೀನ್ ಗೀನ್ ಏನು ಇರದಿಲ್ಲ ಪ್ಲಸ್ ದುಡ್ಡು ಜಾಸ್ತಿ ಬಂದು ಪೇ ಮಾಡ್ಬೇಕು ಅದು ಬಟ್ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸಿಗುವ್ ಪದಾರ್ಥ ಉಪಯೋಸ್ಕ ಮಾಡದರಿಂದ ದುಡ್ಡು ಉಳಿಯುತ್ತೆ ಆರೋಗ್ಯವಂತ ಆಗಿರ್ತೀವಿ ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ನನಗೆ ಯೂಟ್ಯೂಬಲ್ಲಿ ಹೊಸ್ರ ಹೊಸ ಹೊಸ ರುಚಿ ನೋಡಿ ಕಲಿಯೊದರಿಂದ ನನಗೆ ತುಂಬಾನೇ ಇಷ್ಟ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಹೋಟೆಲ್ಗೆಲ್ಲ ಹೋಗದೇ ಮನೆಯಲ್ಲೆ ಮಾಡ್ಕೊಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೇನೆ ಹಾಗೇನೆ ಹೊಸ ಹೊಸದ್ನ ಕಲಿಯದು ಹೆಂಗಂದರೆ ನನ್ನ ಮ ಏನೇನು ಮನ್ಸು ಖುಷಿಯಗತ್ತೆ ಮನೆಯಲ್ಲಿ ಟೈಮ್ ಪಾಸ್ ಆಗುತ್ತೆ ಮೈಂಡ್ ಕ್ರಿಯಾಶೀಲ ಆಗತ್ತೆ ಮೈಂಡ್ ಫ್ರೆಶ್ ಕೂಡ ಆಗತ್ತೆ ಅರಾಮಾಗಿ ಮನೆಯಲ್ಲಿ ಟೈಮ್ನ ಅಡ್ಗೆ ಮಾಡ್ಕೊಂಡು ಸ್ಪೆಂಡ್ ಮಾಡ್ತಾ ಹೋಗ್ಬೋದು